ನಾನು ಭೌತಿಕ ಪುಸ್ತಕಗಳನ್ನ ಓದಲಿಕ್ಕೆ ಇಷ್ಟಪಡ್ತೇನೆ ಎಲೆಕ್ಟ್ರಾನಿಕ್ ಪುಸ್ತಕಗಳನ್ನ ಓದಲಿಕ್ಕೆ ಅಷ್ಟಾಗಿ ಇಷ್ಟಪಡುವುದಿಲ್ಲ ಯಾಕಂದರೆ ಎಲೆಕ್ಟ್ರಾನಿಕ್ ಪುಸ್ತಕಗಳನ್ನು ಓದಲು ನಮ್ಮ ಹತ್ರ ಮೊಬೈಲ್ ಅಥವಾ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳ ಅವಶ್ಯಕತೆ ಇರುತ್ತೆ ಹೆಚ್ಚಾಗಿ ಎಲ್ಲರ ಹತ್ರಾನು ಮೊಬೈಲ್ ಇರುತ್ತೆ ಆದರೆ ಮೊಬೈಲಲ್ಲಿ ನಾವು ಪುಸ್ತಕಗಳನ್ನು ಓದಬೇಕು ಅಂದರೆ ಮೊಬೈಲಲ್ಲಿ ಅಂತರ್ಜಾಲದ ವ್ಯವಸ್ಥೆ ಕೂಡ ಇರಬೇಕಾಗುತ್ತೆ ಮತ್ತು ಮೊಬೈಲಲ್ಲಿ ಚಾರ್ಜ್ ಇರಬೇಕಾಗುತ್ತೆ ಕೆಲವೊಂದು ಸಾರಿ ಇದು ನಮ್ಗೆ ಸಮಸ್ಯೆಯೂ ಆಗಬಹುದು ಆದರೆ ಭೌತಿಕ ಪುಸ್ತಕಗಳನ್ನ ನಾವು ಒಂದ್ಸಲ ಒಂದು ಸಾರಿ ಕಲಿ ಖರೀದಿಸಿದರೆ ಅದು ನಮಗೆ ತುಂಬ ದಿನಗಳವರೆಗೂ ನಮ್ಮ ಹತ್ತಿರಾನೇ ಇರುತ್ತೆ ಮತ್ತು ನಾವೂ ಓದಬಹುದು ಮತ್ತು ಬೇರೆಯವರಿಗೂ ಕೂಡ ಕೊಡ್ಬೌದು ಮತ್ತು ಎಲೆಕ್ಟ್ರಾನಿಕ್ ಪುಸ್ತಕಗಳನ್ನು ನಾವು ಕೆಲವೊಂದು ಸಾರಿ ಖರೀದಿಸಬೇಕಾಗತ್ತೆ ಅಂದರೆ ತುಂಬ ದುಡ್ಡು ಕೊಟ್ಟು ಕೂಡ ಖರೀದಿಸಬೇಕಾಗತ್ತೆ ಕೆಲವೊಂದು ಪುಸ್ತಕಗಳಿಗೆ ತುಂಬ ದುಡ್ಡು ಇ ಇರುತ್ತೆ ಆವಾಗ ನಾವು ಕೆಲವೊಂದು ಸಾರಿ ಮೋಸ ಹೋಗುವ ಸಂದರ್ಭ ಕೂಡ ಇರತ್ತೆ ಆದರೆ ಭೌತಿಕ ಪುಸ್ತಕಗಳು ಹಾಗಲ್ಲ ನಾವು ಅಂಗಡಿಗೆ ಹೋಗಿ ನೇರವಾಗಿ ತೊಗೊಂಡು ಅದನ್ನು ಓದಬಹುದು ಮತ್ತು ಎಲೆಕ್ಟ್ರಾನಿಕ್ ಪುಸ್ತಕಗಳನ್ನ ಓದು ಓದಲಿಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ ತುಂಬ ಹೊತ್ತು ಸಮಯ ಬೇಕಾಗುತ್ತೆ ಆಗ ಅದನ್ನು ಓದ್ತಾ ಇರಬೇಕಾದ್ರೆ ನಮ್ಮ ಕಣ್ಣುಗಳು ಕೂಡ ನೋ ನೋಯಿ ನೋವಾಗ್ಬೌದು ಕಣ್ಣುಗಳಿಗೂ ಕೂಡ ಆದರೆ ಭೌತಿಕ ಪುಸ್ತಕಗಳನ್ನು ನಾವು ಆರಾಮಾಗಿ ಓದ್ಬೌದು ಒಂದೇ ಸಾರಿ ಅದನ್ನು ಓದಿ ಮುಗಿಸ್ಬೇಕು ಅನ್ನೋವಂತಹ ಕಷ್ಟ ಕೂಡ ಇರುವುದಿಲ್ಲ ನಾನು ನಾನು ಆಡಿಯೋ ಪುಸ್ತಕಗಳನ್ನು ಎಂದೂ ಕೂಡ ಕೇಳಿಲ್ಲ